ಬಾಲಕಾರ್ಮಿಕ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ನಾವು ಅತೀ ಹೆಚ್ಚು ಎದುರಿಸುತ್ತಿರುವಂತಹ ಒಂದು ಮುಖ್ಯ ಸಮಸ್ಯೆಯಾಗಿದೆ ಗಣಿಗಳಲ್ಲಿ ಅಪಾಯಕಾರಿಯಾದಂತಹ ಸ್ಥಳಗಳಲ್ಲಿ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳನ್ನು ಕೆಲಸಕ್ಕೆ ಉಪಯೋಗಿಸಬಾರದು ಇದು ಕಾನೂನಲ್ಲಿ ಕಡ್ಡಾಯವಾಗಿದೆ ಹಾಗೂ ಇದನ್ನು ಮಾಡುವುದು ಅಪರಾಧ ಎಂದು ಸರ್ಕಾರ ಘೋಷಿಸಿದೆ ಆದರೆ ನಗರಗಳಲ್ಲಿ ಹಲವು ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಈ ಒಂದು ಬಾಲಕಾರ್ಮಿಕ ಅನ್ನುವಂತಹ ಪ್ರಕ್ರಿಯೆಗೆ ಒಳಗಾಗಿದ್ದಾರೆ ಇದನ್ನು ಶಿಕ್ಷಣ ಕೊಡಿಸುವ ಮೂಲಕ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳ ಮಕ್ಕಳಿಗೆ ಶಿಕ್ಷಣ ಕೊಡಿಸುವಂತಹ ಮೂಲಕ ಒಂದು ಬಾಲಕಾರ್ಮಿಕತೆಯನ್ನು ತೆಗೆದು ಹಾಕಬಹುದು ಇದಕ್ಕೆ ಸಮಾಜ ಹಾಗು ಹಾಗು ಸರ್ಕಾರ ಎರಡೂ ಕೂಡ

ಕಡ್ಡಾಯವಾದಂತಹ ಒಂದು ಕಾಯ್ದೆಯನ್ನು ಜಾರಿಗೆ ತಂದಿದೆ ಆದರೂ ಕೂಡ ಇದು ಇತ್ತೀಚಿನ ದಿನಗಳಲ್ಲಿ ಬಹುಮುಖ್ಯ ಸಮಸ್ಯೆಯಾಗಿದೆ ಮಕ್ಕಳನ್ನು ಗಣಿಗಳ ಕೆಲಸಕ್ಕೆ ಫ್ಯಾಕ್ಟ್ರಿಗಳ ಒಂದು ಕೆಲಸಕ್ಕೆ ಇನ್ನೂ ಹಲವು ಅಪಾಯಕಾರಿಯಾದಂತಹ ಕೆಲಸಗಳಲ್ಲಿ ಮಕ್ಕಳನ್ನು ತೊಡಗಿಸಲಾಗುತ್ತದೆ ಕೆಲಸಕ್ಕೆ ತೊಡಗಿಸಲಾಗುತ್ತದೆ ಇದನ್ನು ಶಿಕ್ಷಣ ಕೊಡಿಸುವ ಮೂಲಕ ಮಾತ್ರ ತೊಡಗಿಸಬೇಕು